ನಮ್ಮನೆಯಲ್ಲೇ ವರಮಹಾಲಕ್ಷ್ಮೀ ಹಬ್ಬ ಮತ್ತು ದಸರಾದಲ್ಲಿ ಹಬ್ಬ ಮಾಡ್ತೀವಿ ಲಕ್ಷ್ಮೀ ಪೂಜೆ ಅದಿಕ್ನಾವು ಹಿಂದಿನ ದಿಸಾನೇ ಎಲ್ಲ ತಯಾರು ಮಾಡಿಡ್ತೀವಿ ದೇವರ ಪೂಜೆ ಆಗಲಿ ಎಲ್ಲ ಅಲಂಕಾರ ಎಲ್ಲ ಮಾಡಿಡ್ಕೊಂಡು ಎಲ್ಲ ಮಾಡಿ ಬೆಳಿಗ್ಗೆ ಎದ್ದು ಪೂಜೆ ಮಾಡಿ ಅದಕ್ಕೆ ಆಹಾರವನ್ನು ಮಾಡಿ ದೇವರಿಗೆ ಫಲಾವಾರ್ ಫಲಾಹಾರವನ್ನು ಮಾಡಿ ಒಬ್ಬಟ್ಟು ಪಾಯಸ ಮತ್ತು ಪಲ್ಯ ಮೆನ್ಶಿಕಾಯಿ ಬೋಂಡಾ ಈ ಥರ ನಾನಾ ಥರದ ಅಡುಗೆಗಳೆಲ್ಲ ಮಾಡಿ ರವೆ ಉಂಡೆ ಗೋಧಿ ಪಾಯಸ ಆ ಥರದ್ದೆಲ್ಲ ಮಾಡ್ತೀವಿ ಮತ್ತು ಅಲಂಕಾರ ಕೂಡ ದೇವರಿಗೆಲ್ಲ ಹೂವಿಂದಾನೇ ಮಾಡಿರ್ತೀವಿ ಹಿಂದುಗಡೆ ದೇವರ ಬ್ಯಾಕ್ಗ್ರೌಂಡ್ ಸೈಡೆಲ್ಲ ಫುಲ್ಲು ಬಾಳೆದೆಲೆ ಡೆಕೊರೇಶನ್ ಮಾಡಿರ್ತೀವಿ ಮತ್ತು ಹಿಂದಿನ ದಿಸಾನೇ ಫುಲ್ಲೆಲ್ಲ ಪ್ರಿಪೇರಾಗಿ ನೀಟಾಗಿ ತೋರಣ ಆಗಲಿ ಪ್ರತಿ ಒಂದೂ ಎಲ್ಲ ಮಾಡ್ಕೊಂಡಿರ್ತಿ ರೆಡಿಯಾಗಿರ್ತೀವಿ ಬಂದವರಿಗೆ ಕೂಡ ಹಾಗೆ ಸ್ವಾಗತವನ್ನು ಮಾಡಿ ಅವರಿಗೆ ದೇವರನ್ನ ತೋರಿಸಿ ಎಲ್ಲ ಇದು ಮಾಡ್ತೀವಿ